ಹಲೋ ತರ ಹೆಣ್ಣಿನ ಅಂಗಡಿ ಅವ್ರಾ ಸರ್ ಹಣ್ಣು ಸಾರ್ ಎಲ್ಲ ಫ್ರೆಶ್ ಇದ್ಯಾ ಸಾರ್ ನಾಳೆ ನಮ್ಮನೇಲಿ ಪೂಜಾ ಕಾರ್ಯಕ್ರಮ ಇತ್ತು ಸರ್ ಸೇಬು ಹಣ್ಣು ಬಾಳೆಹಣ್ಣು ಸೀತಾಫಲ ಎಲ್ಲ ಬೇಕಿತ್ತು ಎಲ್ಲ ಫ್ರೆಶ್ ಇದೆಯಲ್ಲ ಹಣ್ಣುಗಳು ಹಾಂ ನಿಮ್ಮ ಹತ್ತಿರ ಹೋಮ್ ಡೆಲಿವರಿ ಇದೆಯಾ ಇದು ಹಣ್ಣಿನದು ಎಲ್ಲ ಎಷ್ಟು ಆಗುತ್ತೆ ಸರ್ ಚಾರ್ಜು ಪ್ರತಿಯೊಂದು ಇದರಿಂದ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತಾ ಓಕೆ ಓಕೆ ಎಲ್ಲಿದೆ ಸರ್ ಶಾಪ್ ನಿಮ್ಮದು ಬಾಗಲಕೋಟೆ ಸರ್ ನಾವು ಬಾಗಲಕೋಟ್ದರಲ್ಲ ಕೇಳ್ಬೇಕಾಗುತ್ತೆ ಹೊ ಹೌದಾ ನಾಳೆ ಬೆಳಿಗ್ಗೆ ನಮಗೆ ಎಂಟು ಗಂಟೆ ಒಳಗಡೆ ಬೇಕಾಗುತ್ತೆ ಆಗುತ್ತಾ ಹಾಂ ಓಕೆ ಸರ್ ಹಾಂ ಲೀಸ್ಟ್ ತೊಗೊಳ್ಳಿ ಸರ್ ಹಾಂ ಸೇಬುಹಣ್ಣು ಎರಡು ಡಜನು ಬಾಳೆಹಣ್ಣು ಎರಡು ಡಜನು ಸೀತಾಫಲ ಒಂದು ಎಂಟು ಸಾಕು ಮತ್ತೆ ಇವು ಚಕ್ಕೋತ ಇದೆಯಾ ಚಕ್ಕೋತ ಇಲ್ವಾ ಬೇರೆ ಕಡೆ ಎಲ್ಲ ಅಜಸ್ಟ್ ಮಾಡಕೆ ಆಗುತ್ತಾ ನಿಮಗೆ ಆ ಕಡೆ ಈ ಕಡೆ ಪರ್ಚಯ ಇರುತ್ತಲ

ಮತ್ತೆ ನೇರಳೆ ಹಣ್ಣು ಕಲ್ಲಂಗಡಿ ಹಣ್ಣು ಹ್ಞೂ ನೇರಳೆ ಹಣ್ಣು ಇಲ್ವಾ ನೇರಳೆ ಹಣ್ಣು ಸೀಸನ್ ಇದ್ದಿಲ್ಲ ಅನ್ಸುತ್ತೆ ಓಕೆ ಕಲ್ಲಂಗಡಿ ಒಂದು ಎರಡು ಕಳ್ಸಿ ಬಿಡಿ ಸೀತಾಫಲದ್ದು ಎಲ್ಲ ಲೀಸ್ಟ್ ತೊಗೊಂಡ್ರಲ್ಲ ಹ್ಞೂ ಸರಿ ಸರ್ ಅಷ್ಟು ಕಳ್ಸಿ ಬಿಡಿ ಸರ್ ಅಡ್ರಸ್ ಬಾಗ್ಲಕೋಟ್ ನವ ನಗರ ಸೆಕ್ಟರ್ ನಂಬರ್ ಫರ್ಟಿ ತರಿ

ಹಾಂ ಫಿಫ್ಟಿ ಪರ್ಸೆಂಟ್ ಇವಾಗ ಪೋನ್ಪೇ ಮಾಡ್ಬೋದಾ ಹಾಂ ಸರಿ ಇವ ಈ ನಂಬರಿಗೆ ಸ್ಕ್ಯಾನರನ್ನ ಕಳಿಸಿ ಅಥವಾ ನಂಬರಿಗೆ ಮಾಡು ಅಂದರೆ ನಂಬರಿಗೆ ಮಾಡ್ತೀವಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು